ಹಲೋ ಅಲೋ ಹೇಳಿ ನಮಸ್ತೆ ಹೇಳಿ ಹಾಂ ಹೇಳಿ ಆಂ

ಬೇರೆ ಥರ ಫುಡ್ ಏನಾದರು ತೊಗೊಂಡಿದ್ದೀರಾ ಆಂ ಬನ್ನಿ ಇಲ್ಲಿ ಒಂದು ಸಲ ಮೆಡಿಷನೆಲ್ಲ ಕೊಡ್ತೀನಂತೆ ಅದ್ರಲ್ಲಿ ಸ್ಕಾನಿಂಗ್ ಅಂತು ಮೆಡಿಸಿನಲ್ಲೆಲ್ಲ ಕಡಿಮೆ ಆಗಿಲ್ಲಾಂದರೆ ಸ್ಕ್ಯಾನಿಂಗ್ ಮಾಡಿಸಿ ನೋಡೋರಂತೆ ನಾಳೆ ಬರೋಕ್ಕಾಗತ್ತಾ ಫ್ರೀನೆ ಇದ್ದೀನಿ ಒನ್ ಅವರ್ ಬಿಟ್ಟು ಬನ್ನಿ ಪೇಷಂಟೆಲ್ಲ ಇದ್ದಾರೆ ಬರೀ ಹೊಟ್ಟೆ ನೋವು ಅಲ್ಲವಾ ಒಂದು ಸಲ ಸ್ಕ್ಯಾನ್ ಮಾಡ್ಸೋಕ್ಕಾಗುತ್ತಾ ನಮ್ಗೆ ರಿಪೋರ್ಟ್ ನೋಡಿ ಹೇಳಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಲ್ಲವಾ ಒಂದು ಸಲ ಬನ್ನಿ ಕಂಡೀಷನೆಲ್ಲ ನೋಡಿಬಿಟ್ಟು ಮೆಡಿಷನೆಲ್ಲ ಕೊಟ್ಟು ನೋಡೋಣ ಮೆಡಿಸಲ್ಲೂ ಕಡಿಮೆ ಆಗಿಲ್ಲ ಅಂತಂದರೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಇನ್ನು ಒನ್ ಅವರ್ ಬಿಟ್ಟು ಬನ್ನಿ ಫ್ರೀನೇ ಇರ್ತೀನಿ ಆಫ್ಟರ್ನೂನ್ ಊಟಕ್ಕೆ ಹೋಗಿದ್ದರೆ ಸಿಗೋದಿಲ್ಲ ಸ್ವಲ್ಪ ಬೇಗನೆ ಬನ್ನಿ ಆಂ ಓಕೆ ಆಯಿತು